ಅಪೌಷ್ಟಿಕತೆ ಈಗ ಎಲ್ಲ ಕಡೆ ಕಂಡು ಬರ್ತಾಯಿದೆ ಅಪೌಷ್ಟಿಕತೆ ಈಗಿನ ಜೀವನದ ಶೈಲಿಯಿಂದಾಗಿ ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದರೆ ಅಪೌಷ್ಟಿಕ ಅಂದರೆ ಮಕ್ಕಳಿಗೆ ಸಣ್ಣದರಿಂದ ಸಹ ಸರಿಯಾದ ಆಹಾರ ಸಿಗದೇ ಇರುವುದು ಶುದ್ಧವಾದ ನೀರು ಇಲ್ಲದೇ ಇರುವುದು ಗುಣಮಟ್ಟವಾದ ಆಹಾರ ಸಿಗದೇ ಇರುವಂತಹುದೇ ಅಪೌಷ್ಟಿಕತೆಗೆ ಕಾರಣ ಆಗಿರ್ತದೆ ಮತ್ತು ಬಡತನ ಎಂಬುದು ಸಹ ಒಂದು ಅಪೌಷ್ಟಿಕತೆಗೆ ಕಾರಣ ಆಗಿರ್ತದೆ ಮುಂಚೆ ಎಲ್ಲ ಜನರು ಈ ಗೆಡ್ಡೆ ಗೆಣಸು ಇಂಥದ್ದನ್ನೆಲ್ಲ ತಿಂದು ಪೊ ಪೌಷ್ಟಿಕ ಆಹಾರಗಳನ್ನೆಲ್ಲ ಪಡ್ಕೊಳ್ತಾ ಇದ್ದರು ಆದರೆ ಈಗ ಜೀವನದ ಶೈಲಿಯಲ್ಲಿ ಎಲ್ಲ ಈ ಫಾಸ್ಟ್ ಫುಡ್ಗಳಿಗೆ ಜನ್ರು ಎಡಿಟ್ ಆಗುವುದ್ರಿಂದ ಆಂ ಮಕ್ಕಳಿಗೆ ನಿಜವಾಗಿ ಸರಿಯಾದ ಪೌಷ್ಟಿಕತೆ ಉಳ್ಳಂಥ ಆಹಾರಗಳು ಸಿಕ್ತಾಯಿಲ್ಲ ಅದನ್ನು ಈಗ ಎದುರಿಸ್ಬೇಕಾದ್ರೆ ನಾವು ಅಪೌಷ್ಟಿಕತೆ ಉಳ್ಳ ಮಕ್ಕಳಿಗೆ ಅವರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು ಈ ಬ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಜನರ ಮೇಲೆ ಸಹ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕು ಅವರಿಗೆ ಈ ಅಂಗನವಾಡಿಯಲ್ಲಿ ಸಿಗುವಂತಹ ಸೌಲಭ್ಯಗಳು ಮತ್ತು ಸರ್ಕಾರದ ಇಂದ ಸಿಗುವಂತಹ ಕೆಲವೊಂದು ಸೌಲಭ್ಯಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡಬೇಕು ಮತ್ತು ಮಕ್ ಈಗ ಜನರು ಅನಕ್ಷರತೆಯಿಂದ ಸಾಕ್ಷರತೆ ಕಡೆಗೆ ಬಂದರೆ ಆದಷ್ಟು ಅಪೌಷ್ಟಿಕತೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ ಈಗ ಮಕ್ಕಳಿಗೆ ಈ ಸಣ್ಣ ಮಕ್ಕಳು ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಈ ಅಂಗನವಾಡಿಗಳಲ್ಲಿ ಸಿಗುವ ಮೊಟ್ಟೆ ಈ ಕಾಳುಗಳು ಹಾಗೂ ಆ ಬೇಳೆಕಾಳುಗಳು ಹಾಗೂ ಅಲ್ಲಿ ಸಿಗುವಂತಹ ಪುಷ್ಟಿ ಅದರಿಂದೆಲ್ಲ ಒಳ್ಳೆಯ ಪೌಷ್ಟಿಕತೆ ಸಿಗ್ತದೆ ಆಗ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುವುದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ ಅದೇ ರೀತಿ ನೆಕ್ಸ್ಟ್ ಅವ್ರಿಗೆ ಕ್ಯಾ ಅವರಿಗೆ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೇಟ್ ಅಂದರೆ ಪೋಲಿಕ್ ಸಣ್ಣ ಮಕ್ಳಿಗಾದ್ರೆ ಪೋಲಿಕ್ ಆ್ಯಸಿಡ್ ಸಿರಪ್ ಸಿಗ್ತದೆ ಅದನ್ನು ವಾರಕ್ಕೆ ಎರಡು ರ ಸರ್ತಿ ರೀತಿ ಕೊಡಬೇಕು ಒಂದು ಬುಧವಾರ ಶನಿವಾರ ಈ ರೀತಿ ಒಂದು ಟೈಮ್ಟೇಬಲ್ ರೀತಿ ಮಾಡಿಕೊಂಡೋದ್ರೆ ಮಕ್ಳಿಗೆ ಅದರಲ್ಲಿ ಅಪೌಷ್ಟಿಕತೆಯಿಂದ ತಡೀಲಿಕ್ಕೆ ಆಗ್ತದೆ ಅದೇ ರೀತಿ ಈಗ ಶಾಲೆಗೆ ಹೋಗುವ ಮಕ್ಕಳಿರ್ಬೋದು ಶಾಲೆಗೆ ಹೋಗುವ ಮಕ್ಕಳಿಗೆ ಸರಿಯಾದ ತಿಳಿವಳಿಕೆಯನ್ನು ಕೊಡಬೇಕು ಅವರಿಗೆ ಶಾಲೆಯಲ್ಲಿ ಸಮೇತ ಅಪೌಷ್ಟಿಕತೆಯ ಬಗ್ಗೆಯೆಲ್ಲ ಸ್ವಲ್ಪ ಅರಿವು ಮೂಡಿಸ್ತಾ ಬರಬೇಕು ಮತ್ತು ಶಾಲೆಯಲ್ಲಿ ಸಹ ಮಕ್ಕಳಿಗೆ ಈಗ ಬಿಸಿಯೂಟದ ವ್ಯವಸ್ಥೆ ಇರುವುದ್ರಿಂದ ಆ ಬಿಸಿ ಊಟದ ಅಲ್ಲಿ ಸಿಗುವಂತಹ ವಾರಕ್ಕೆ ಎರಡು ಮೊಟ್ಟೆಗಳು ಹಾಗೂ ಅಲ್ಲಿ ಸಿಗುವಂಥ ಕಾಳು ಬೇಳೆಕಾಳುಗಳ ಊಟ ಅದನ್ನೇ ಮಕ್ಕಳಿಗೆ ಮಾಡ್ಲಿಕ್ಕೆ ಹೇಳ್ಬೇಕ್ ಕೆಲವೊಮ್ಮೆ ಮಕ್ಕಳು ಬುತ್ತಿ ತರುವುದು ಅಂಥದ್ದೆಲ್ಲ ಮಾಡಬಾರ್ದು ಶಾಲೆಯಲ್ಲಿ ಎಂತ ಸಿಗ್ತದೆ ಪೌಷ್ಟಿಕಾಂಶದ ಆಹಾರ ಅದನ್ನೇ ಸೇವನೆ ಮಾಡಬೇಕು ಹಾಗೂ ಮನೆಗೆ ಬಂದ ನಂತರ ಬೇಕಿದ್ರೆ ಒಂದು ಸ್ವಲ್ಪ ಹಣ್ಣು ತರಕಾರಿ ಹಾಲು ಇದನ್ನೆಲ್ಲ ಸೇವನೆ ಮಾಡಬೇಕು ಅದೇ ರೀತಿ ಈ ಹದಿಹರೆಯದ ಮಕ್ಕಳಲ್ಲಿ ಸಮೇತ ಅಪೌಷ್ಟಿಕತೆ ಕಂಡುಬರ್ತದೆ ಅಂದರೆ ಕೆಲವು ಮಕ್ಕಳು ಈಗಿನ ಈಗ ಜೀವನ ಶೈಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಊಟ ಮಾಡುವುದು ಅಂದರೆ ಎಲ್ಲಿ ದಪ್ಪ ಆಗ್ತಾರೆ ಅನ್ನುವ ಹೆದರಿಕೆಯಲ್ಲೆಲ್ಲ ಕೆಲವರು ಸ್ವಲ್ಪನೆ ಊಟ ಮಾಡ್ತಾರೆ ಕೆಲವೊಂದು ಮಕ್ಕಳು ವಿಪರೀತ ಊಟ ಮಾಡುವುದು ಅವರ ಅವರ ಏಜ್ಗಿಂತ ಜಾಸ್ತಿ ಆದ ತೂಕ ಹೊಂದಿರ್ತಾರೆ ಆ ರೀತಿಯೆಲ್ಲ ಇರ್ತದೆ ಇದೂ ಒಂದು ರೀತಿಯ ಅಪೌಷ್ಟಿಕತೆ ಆಗಿರ್ತದೆ ಮತ್ತು ಅಂಥ ಮಕ್ಕಳಿಗೆ ಶಾಲೆಯಲ್ಲಿ ನಿಯಮಿತವಾಗಿ ಪೋಲಿಕ್ ಆ್ಯಸಿಡ್ ಟ್ಯಾ ಟ್ಯಾಬ್ಲೆಟ್ ಕೊಡ್ತಾ ಬರ್ತಾರೆ ಅದು ಮಕ್ಕಳಿಗೆ ರಕ್ತ ಆಗಲಿಕ್ಕೆಲ್ಲ ಒಂಚೂರು ಉಪಯೋಗ ಆಗ್ತದೆ ಅದೇ ರೀತಿ ಈ ಅಪೌಷ್ಟಿಕತೆಯಿಂದ ತ್ ತುಂಬ ಬಳಲುತ್ತಿರುವ ಅಂತಹ ಮಕ್ಕಳನ್ನೆಲ್ಲ ಕಂಡುಹಿಡಿದು ಅವರಿಗೆ ಸೂಕ್ತವಾದ ರೀತಿಯಲ್ಲಿ ಒಂದು ಚಿಕಿತ್ಸೆ ಹಾಗೂ ತಾಯಂದಿರಿಗೆ ಅದರ ಬಗ್ಗೆ ಮಾಹಿತಿ ಮಕ್ಕಳಿಗೆ ಸಹ ಮಾಹಿತಿ ಅದನ್ನು ಕೊಡಬೇಕು ಇಂತಹ ಒಂದು ಕೆಲಸಗಳನ್ನು ಮಾಡ್ತಾ ಬಂದರೆ ಮುಂದೆ ನಮ್ಮ ದೇಶದಲ್ಲಿ ಉಂಟಾಗುವ ಅಪೌಷ್ಟಿಕತೇನ ನಾವು ತುಂಬ ಈಝಿಯಾಗಿ ತ ತಡೀಬೋದು ಮತ್ತು ನೀರು ಈಗ ನೋಡಿರಿ ನೀರು ಎಲ್ಲೆಲ್ಲಿ ಕಾರ್ಖಾನೆಗಳಿಂದಾಗಿ ನೀರೆಲ್ಲ ಅಶುದ್ಧವಾಗ್ತಾ ಬಂದಿದೆ ಹಾಗಾಗಿ ಪ್ರತಿದಿನ ನೀರನ್ನು ಕುದಿಸಿ ಆರಿಸಿದ ನಂತರ ಕುಡಿಯಬೇಕು ಈ ಸಣ್ಣ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಪ್ರತಿದಿನ ನೀರನ್ನು ಕುದಿಸಿ ಆರಿಸಿ ಕುಡಿಯುವುದ್ರಿಂದ ನಮ್ಮ ಒಂದು ವೇಳೆ ನಮಗೆ ಈ ಗ ಗಂಟಲುನೋವು ಕಫ ಇಂಥದ್ದು ಇಂಥದ್ದಕ್ಕೆ ಸಹ ಒಳ್ಳೆಯದು ಮತ್ತು ಕುದಿಸಿದ ನೀರು ಕುಡಿಯುವುದ್ರಿಂದ ಅದರಲ್ಲಿರುವ ಕ್ರಿಮಿಗಳೆಲ್ಲ ಸತ್ತಿರ್ತದೆ ಹಾಗಾಗಿ ನಮಗೆ ಈ ಅಪೌಷ್ಟಿಕತೆಯ ಸಮಸ್ಯೆ ಉಂಟಾಗುವುದಿಲ್ಲ ನ ಮತ್ತು ನಮ್ಮ ಆಹಾರದಲ್ಲಿ ನಾವು ದಿನನಿತ್ಯ ಒಳ್ಳೆಯ ಗುಣಮಟ್ಟದ ಆಹಾರಗಳನ್ನು ಉಪಯೋಗ ಮಾಡಬೇಕು ಅಂದರೆ ಈಗ ನಮಗೆ ಹಸಿರು ಸೊಪ್ಪು ತರಕಾರಿಗಳು ಆಗಿರ್ಬೋದು ಬೇಳೆ ಕಾಳುಗಳಾಗಿರ್ಬೋದು ಮತ್ತು ಹಾಲು ಮೊಸರು ತುಪ್ಪ ಮತ್ತು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕೊಬ್ಬಿನಂಶವನ್ನೆಲ್ಲ ಸೇರಿಸಿಕೊಳ್ಬೇಕು ಮತ್ತು ಮಾಂಸ ಇದನ್ನೆಲ್ಲ ಸೇರಿಸಿಕೊಂಡು ಊಟ ಮಾಡಬೇಕು